ನನಗೆ ನನ್ನ ಕುಟುಂಬದ ಜೊತೆ ಹೋಗ್ಬೇಕು ಎಂದು ಆಸೆ ಇದೆ ಮತ್ತು ನನ್ನ ಸ್ನೇಹಿತರ ಜೊತೆನು ಹೋಗ್ಬೇಕೂ ಎಂದು ನನಗೆ ಆಸೆ ಆದರೆ ಕುಟುಂಬದ ಜೊತೆ ಹೋಗೊದೇ ಬೇರೆ ಸ್ನೇಹಿತರ ಜೊತೆ ಹೋಗೋದು ಬೇರೆ ಕುಟುಂಬದ್ ಜೊತೆ ಹೋದರೆ ಎಲ್ಲ ಕುಟುಂಬನು ಕರ್ಕೊಂಡು ಹೋಗಬೇಕು ಎಲ್ಲಿಗೆ ಅಷ್ಟೊಂದು ನಾವು ಕುಟುಂಬದ ಜೊತೆ ದೇವ್ಸ್ತಾನಕ್ಕೆ ಹೋಗೋದು ಇಲ್ಲ ಅಂದರೆ ಬೆಟ್ಟಕ್ಕೆ ಹೋಗೋದು ಅಷ್ಟೆ ನಮಗೆ ಆ ಸ್ವಾತಂತ್ರ್ಯ ಇರೋಲ್ಲ ಕುಟುಂಬದ ಜೊತೆ ಹೋದರೆ ನಾವು ಅವ್ರು ಹೋಗಿದ್ದಾರೆ ನಾವು ಈಗ ಅಜ್ಜ ಅಜ್ಜಿ ಇದ್ದರೆ ಅವ್ರನ್ನ ನೋಡಬೇಕಾಗತ್ತೆ ನಮಗೆ ಆ ಕಡೆ ಈ ಕಡೆಯೆಲ್ಲ ತಿರ್ಗಕ್ಕೆ ಆಗಲ್ಲ ಅಷ್ಟು ಅದಕ್ಕೆ ಕುಟುಂಬದ ಜೊತೆ ಹೋಗೋದ್ ಕಮ್ಮಿ ಆದರೆ ಸ್ನೇಹಿತರ ಜೊತೆ ಹೋಗೋದೆ ಬೇರೆ ಸ್ನೇಹಿತರ ಜೊತೆ ಹೋದ್ರೆ ನಮಗೆ ಹೇಗೆ ಬೇಕೋ ನಾವು ಹಾಗೆ ಇರ್ಬೋದು ನಮ್ಗೆ ಏನು ಬೇಕು ಅದು ಮಾಡ್ಬೋದು ಏನು ತಿನ್ನೋದು ಅದನ್ನು ತಿನ್ಬೋದು ಮತ್ತೆ ಸ್ನೇಹಿತರ ಜೊತೆ ಹೋದರೆ ನಮಗೆ ಎಷ್ಟು ದಿನ ಆದರು ಗೊತ್ತೆ ಆಗೋಲ್ಲ ಸ್ನೇಹಿತರ ಜೊತೆ ಹೋಗೋದು ಅಂದರೆ ಅದಕ್ಕೆ ನನಗೆ ಕುಟುಂಬಕ್ಕಿಂತ ಸ್ನೇಹಿತರ ಜೊತೆ ಹೋಗೋದು ಜಾಸ್ತಿ ಇಷ್ಟ ಕುಟುಂಬದ ಜೊತೆ ಹೋಗ್ಬೇಕು ನನಗೆ ಒಂದು ಕಡೆ ಕೇದರ್ನಾತಿಗೆ ಹೋಗಬೇಕು ಎಂದು ಆಸೆ ಯಾಕಂದರೆ ಕೇದಾರ್ ಎಲ್ಲರು ಹೇಳ್ದರು ಒಂದು ಜೀವನದಲ್ಲಿ ಒಂದು ಸರ್ತಿ ಕೇದಾರ್ನಾತಿಗೆ ಹೋಗ್ಬೇಕು ಅಂತ ಅಲ್ಲಿ ಶಿವನ ದೇವಸ್ಥಾನ ಅದು ತುಂಬ ಜಗತ್ ಹೆಸರಾಗಿದ್ದು ಅಲ್ಲಿದು ಒಂದು ನ್ಯೂಸ್ ಉಂಟು ನೀರು ತುಂಬಿ ಮತ್ತೆ ಹೊಸ ಕಟ್ಟಿದ್ದಾರೆ ಆದರೂ ಆ ದೇವಸ್ಥಾನ ಶಕ್ತಿಶಾಲಿ ಅಂತ ಹೇಳ್ತಾರೆ ಎಲ್ಲರು ಹೋಗ್ತಾರೆ ತುಂಬ ದೂರ ಅದು ಆದರು ಎಲ್ಲಾ ಜೀವನದಲ್ಲಿ ಒಂದು ಸರ್ತಿ ಹೋಗ್ಬೇಕು ಅಂತ ಹೋಗ್ತಾರೆ ಅದ್ರ ಬಗ್ಗೆ ಒಂದು ಚಲನಚಿತ್ರ ಸಹ ಆಗಿತ್ತು ಸುಶಾಂತ್ ಸಿಂಗ್ ಅವ್ರದ್ದು ಕೇದಾರ್ನಾತ್ ಅಂತ ಅದ್ರಲ್ಲಿ ತೋರಿಸಿದ್ರು ಅದೊಂದು ಒಳ್ಳೆ ಚಿತ್ರ ಅದರಲ್ಲಿ ನೀರು ತುಂಬಿದಾಗ ಜನ ಹೇಗೆ ಇದ್ದರು ಅದು ಇದು ಮತ್ತೆ ಅಲ್ಲಿ ಜೀವನಶೈಲಿ ಹೇಗೆ ಜನ ಎಲ್ಲ ಬೆಟ್ಟ ಹೆಂಗ್ ಹತ್ತುತ್ತಾರೆ ಕುದುರೆ ಮೇಲೆ ಹತ್ತಿ ಎಲ್ಲ ಬೆಟ್ಟ ಎಲ್ಲ ಹತ್ತುತ್ತಾರೆ ಎಲ್ಲ ತೋರಿಸಿದ್ದಾರೆ ಆ ಚಿತ್ರದಲ್ಲಿ ತುಂಬ ಚೆನ್ನಾಗಿದೆ ಆ ಚಿತ್ರ ಅದನ್ ನೋಡಿ ಸಹ ಅನಿಸುತ್ತೆ ಹೋಗ್ಬೇಕು ಅಂತ ಮತ್ತೆ ಇನ್ನು ನನಗೆ ಹೋಗೋದು ಅಂದರೆ ಇನ್ನು ಸ್ನೇಹಿತ್ರ್ ಜೊತೆ ಹೋಗ್ಬೇಕು ಎಂದು ಆಸೆ ಸ್ನೇಹಿತ್ರ್ ಜೊತೆ ಹೋಗೋದಂದ್ರೆ ನೀರು ಎಲ್ಲಿರುತ್ತೆ ಅಲ್ಲಿ ಹೋಗಕ್ ಆಸೆ ಬೆಟ್ಟ ಹತ್ತಿ ಹೋಗೋದು ಎಂದು ಹೋಗಬೇಕು ಅಂತ ಮತ್ತೆ ಎಲ್ಲ ಕಡೆ ಹೋಗ್ಬೇಕು ಅದಾದ್ಮೇಲೆ ಇನ್ನೆಲ್ಲಿಗೆ ಆದರೆ ಕುಟುಂಬದ್ ಜೊತೆ ಹೋಗ್ಬೇಕು ಅಂದರೆ ದೇವಸ್ತಾನಕನೆ ಹೋಗೊಕ್ಕೆ ಇನ್ನು ಬೆಟ್ಟ ಹತ್ತಕ್ ಎಲ್ಲರಿಗು ಹತ್ತಕ್ ಆಗೋಲ್ಲ ಅದಕ್ಕೇ ನಾನು ಕೇಳೋದಂದರೆ ಕುಟುಂಬದ್ ಜೊತೆ ಹೋಗಿ ಇನ್ನು ಕುಟುಂಬದ ಜೊತೆ ದೇವಸ್ತಾನಕ್ ಹೋಗೋದು ಚೆನ್ನಾಗಿರುತ್ತೆ ನಾವು ನೋಡ್ಬೋದು ದೇವಸ್ತಾನ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಯಾಯ ದೇವಸ್ತಾನ ಎಂತ ಒಂದೊಂದು ಕಥೆ ಇರುತ್ತೆ ಅದನ್ನೆಲ್ಲ ಅದನ್ನು ತಿಳ್ಕೋಬೇಕು ಅದು ಅಷ್ಟೆ ಮುಖ್ಯ ನಮಗೆ ನಾನು ನನ್ನ ಕುಟುಂಬದ್ ಜೊತೆ ಹೋಗಿದ್ರಿಂದ ಮೈಸೂರು ನಂದಿ ಬೆಟ್ಟ ಹೋಗಿದ್ದೆ ಆಮೇಲೇ ಧರ್ಮಸ್ಥಳ ಅಲ್ಲಿ ಎಲ್ಲ ಒಂದು ಒಂದು ಒಂದು ಸರ್ತಿ ಶ್ರವಣಬೆಳಗೊಳ ಹೋಗ್ಬೇಕಾದ್ರೆ ಎಲ್ಲಾ ಜನ ಹತ್ತಿದ್ವಿ ಅದು ಮೆಟ್ಟಿಲು ಅವಾಗ ನಮ್ಮ ಆಂಟಿ ನಮ್ಮ ಅಪ್ಪನ ಅಕ್ಕ ಅವರಿಗೆ ಸಾಕಾಗಿ ಆಮೇಲೆ ಬರೋದು ಇಲ್ಲ ಹೋಗೋದು ಇಲ್ಲ ಆ ಥರ ಅದು ಒಂದು ಕಷ್ಟ ಮತ್ತು ನಾನು ನನ್ನ ಸ್ನೇಹಿತ್ರ ಜೊತೆ ತುಂಬ ಕಡೆ ಹೋಗಿದೀನಿ ನನಗೆ ತುಂಬ ಇಷ್ಟ ಚಿಕ್ಮಂಗ್ಳೂರು ಹೋಗಿದೀನಿ ಅದು ಬೆಳಿಗ್ಗೆ ಹೊತ್ತು ಬೆಟ್ಟ ಹತ್ತಿ ಆ ಸುಂದರ ಜಾಗವನ್ನು ನೋಡೋದೆ ಚಂದ ಆಮೇಲೆ ನಾನು ಸ್ನೇಹಿತರ್ ಜೊತೆ ನನಗೆ ನೀರಿನದು ನೀರಲ್ಲಾಟ ಆಡೋ ಅಲ್ಲಿಗೋಗೋದು ಇಷ್ಟ ಯಾಕಂದರೆ ನಾವು ಸ್ನೇಹಿತರನ್ನ ಅವ್ರ ಜೊತೆ ನಾವು ನಮ್ಮ ನಾವು ಹೇಗಿರ್ತೀವಿ ಅದು ಅವ್ರ ಜೊತೆ ಇರ್ಬೋದು ಅದಾದಮೇಲೆ ನಾನು ನನ್ನ ಕೆಲಸ ಮಾಡ್ದಾಗ ನನ್ನ ಕೆಲಸದವ್ರ ಜೊತೆ ಹೋಗಿದ್ದೆ ಮತ್ತೆ ನಾನು ನಾನು ಓದುತ್ತಿರ್ಬೇಕಾದ್ರೆ ನನ್ನ ಸಹಪಾಠಿ ಜೊತೆ ನಾನು ಗೋವಾ ಹೋಗಿದ್ದೆ ಅಲ್ಲಿ ಅದು ಅಲ್ಲಿ ಸ್ನೇಹಿತರ್ ಇರ್ತಾರೆ ಆದರೆ ಅಲ್ಲಿ ಶಿಕ್ಷಕರು ಸಹ ಇರ್ತಾರೆ ಶಿಕ್ಷಕರು ನಮ್ಮನ್ನು ಆ ಕಡೆ ಈ ಕಡೆ ಹೋಗೋಕೆಲ್ಲ ಬಿಡೋಲ್ಲ ನಾವು ಒಂದು ಒಂದು ಸಾಲಿನಲ್ಲಿ ಹೋಗ್ತಿದ್ವಿ ಎಲ್ಲ ಜನ ನೋಡ್ತಾರೆ ಇವ್ರು ಯಾರು ಇವ್ರು ಎಲ್ಲಿಂದ ಬಂದಿದ್ದು ಅದು ತುಂಬ ನಾಚಿಕೆ ಆಗುತ್ತೆ ನಿಜಾ ಅದಕ್ಕೆ ಬೇರೆ ಸ್ನೇಹಿತರ್ ಜೊತೆ ಹೋಗೋದೆ ಬೇರೆ ಅದೇ ಖುಷಿ ಬೇರೆ ನಾನು ಆಮೇಲೆ ನನ್ನ ಕುಟುಂಬದ್ ಜೊತೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ಎಷ್ಟು ಜನ ತುಂಬ್ತಾರೆ ಅಲ್ಲಿ ನಡೆ ಯೋದು ಎಷ್ಟು ಕಷ್ಟ ಆಗುತ್ತೆ ಅದ್ಕಿಂತ ನಾವು ಚಲನ ಚ ಇಲ್ಲಿ ಬೇರೆ ಕಡೆ ನೋಡೋದೆ ಒಳ್ಳೇದು ಅದ್ರಲ್ಲಿ ನಾವು ದೇವರನ್ನೆ ನೋಡ್ಬೋದು ಹೋಗೋದಕ್ಕಿಂತ ನಾವು ಹೋದ್ರೆ ನಾವು ಅಲ್ಲಿ ಎಷ್ಟು ಜನ ಇರ್ತಾರೆ ಆ ಸಾಲಿನಲ್ಲಿ ಹೋಗ್ಬೇಕು ನಿಂತ್ಕೋಬೇಕು ಅದು ಎಲ್ಲ ತುಂಬ ಕಷ್ಟ ಆಮೇಲೆ ಮತ್ತು ನನಗೆ ಬಿಡುವ ಸಮಯದಲ್ಲಿ ಖುಷಿಯಿಂದ ಕಳೆಯಲು ನೀವೆಲ್ಲ ಮಾಡುತ್ತೀನಿ ನಾನು ಕೆಲಸ ಹೋಗ್ಬೇಕಾದ್ರೆ ಬಿಡುವಿನ ಸಮಯದಲ್ಲಿ ನಾವೆಂತ ಮಾಡ್ತಿದ್ವಿ ಅಂದರೆ ನಾವೆಲ್ಲ ತುಂಬ ಗುಂಪು ಕಟ್ಟಿ ಕೂತುಕೊಂಡು ಒಂದ್ಸರ್ತಿ ನಮ್ಮ ಕೆಲಸದ ಬಗ್ಗೆ ಮಾತಾಡ್ತಿದ್ವಿ ಇಲ್ಲ ಅಂದರೆ ನಮಗೆ ರಜೆ ಇದ್ದರೆ ನಾವು ನಮ್ಮ ಸಹಪಾಠಿ ಜೊತೆ ನಾವು ಎಲ್ಲಿ ಕೆಲಸ ಮಾಡ್ತಿದ್ವಿ ಅವ್ರ ಜೊತೆಯೆಲ್ಲ ಹೊರಗಡೆ ಹೋಗಿ ಊಟ ಮಾಡೋದು ಸಮುದ್ರದ್ ಪಕ್ಕ ಹೋಗ್ ಕುತುಕೊಳ್ಳೋದು ಇದೆಲ್ಲ ನಾವು ಮಾಡಿದ್ದೇವೆ ಆಮೇಲೆ ನನಗೆ ಕುಟುಂಬದ ಜೊತೆ ಹೋಗೋದಂದ್ರೆ ನಾವು ವಾರಕ್ಕೆ ಒಂದು ದಿನ ನಾವು ಯಾವುದಾದರು ಊಟ ದೇವ್ಸ್ತಾನಕ್ಕೆ ಹೋಗಿ ಊಟ ಮಾಡಿ ಬರ್ತೇವೆ ಕೃಷ್ಣ ದೇವ್ಸ್ತಾನಕ್ಕೆ ಹೋಗಿ ಊಟ ಮಾಡಿ ಬರೋದೆ ಚಂದ ಅದೊಂದು ಮತ್ತೆ ನಾನು ನನಗೆ ನನ್ನ ತಂದೆ ತಾಯಿ ಜೊತೆ ಚಿಕ್ಮಂಗ್ಳೂರು ಹೋಗೋದು ಅಂದರೆ ಒಂದು ಆಸೆ ಇದೆ ಅದು ಒಂದು ಹೋಗಬೇಕು ಯಾಕಂದರೆ ಅಲ್ಲಿ ಬೆಟ್ಟದ ಮೇಲೆ ಅದು ಇಬ್ಬನಿ ಬಿದ್ದಾಗ ಅದೊಂದು ನೋಡಕ್ಕೆ ಎಷ್ಟು ಇಷ್ಟ ನಂಗೆ ಅಲ್ಲಿ ಹೋಗಿ ನನ್ನ ತಂದೆ ತಾಯಿಗೆ ತೋರಿಸ್ಬೇಕೆಂದ್ ಆಸೆ ಅದು ಬಿಟ್ಟರೆ ನನಗೆ ನನ್ನ ಸ್ನೇಹಿತರ್ ಜೊತೆ ಹಿಮಾಲಯ ಅಲ್ಲಿ ಚಳಿಗೆ ಹೋಗೋದಂದ್ರೆ ಬೇರೆನೆ ಅಲ್ಲಿಗೊಂದು ಇಷ್ಟ ಮತ್ತೆ ನಾನು ನನ್ನ ಕುಟು ಮನೆಲೆ ನನಗೆ ನನ್ನ ಕುಟುಂಬದ ಜೊತೆ ಮನೆಲೆ ಅವ್ರ ಜೊತೆ ಕ ಸ ಸಮಯನು ಕಳೆಯಲು ಇಷ್ಟ ಹೊರಗಡೆ ಹೋಗಿ ಅಷ್ಟು ಇದು ಆಗಲ್ಲ ಯಾಕಂದರೆ ನಾವು ತಿರುಗ್ತಾನೆ ಇರ್ತೀವಿ ನಮ್ಗೆ ಸಾಕಾಗುತ್ತೆ ತಲೆನೋವು ಆದರೆ ಮನೆಯಲ್ಲಿ ಎಲ್ಲರು ಬಂದಾಗ ಹಬ್ಬ ಹಬ್ಬದಲ್ಲೆಲ್ಲ ಮನೆ ಬಂದಾಗ ತಿಂಡಿ ಊಟ ಒಟ್ಟಿಗೆ ಊಟ ಮಾಡೋದು ಮಾತಾಡೋದು ಅದೇ ಇಷ್ಟ ಸ್ನೇಹಿತರ್ ಜೊತೆ ಆದರೆ ಹೊರಗಡೆ ಹೋಗಿ ಅದೇ ಬೇರೆ ಅವಾಗ ನಮಗೆ ಸುಸ್ತು ಆಗೋಲ್ಲ ಕುಟುಂಬದ ಜೊತೆ ಹೋದಾಗ ನಮ್ಗೆ ಸ್ವಲ್ಪ ಸುಸ್ತಾಗುತ್ತೆ ಮತ್ತು ಸ್ನೇಯಿ ನನಗೆ ಮನೆಯಲ್ಲಿ ಹಬ್ಬ ಪೂಜೆ ದಿನ ಭಜನೆ ಮಾಡೋದು ಅದೇ ಖುಷಿ ಬೇರೆ ತಂದೆ ತಾಯಿ ಜೊತೆ ಸಮಯ ಕಳೆದ್ರು ಅದು ಕಮ್ಮಿನೆ ಅದು ಹೆಣ್ಣುಮಕ್ಳಿಗೆಂತು ಅದೇ ತುಂಬ ಕಮ್ಮಿ ಆಮೇಲ್ ಮದುವೆ ಆಗಿ ಹೋಗ್ ಆದ ಮೇಲೆ ತುಂಬ ನೆನಪಿರ್ತದೆ ಅದೆಲ್ಲ ಅದಕ್ಕೆ ಕುಟುಂಬದ ಜೊತೆ ಎಷ್ಟ ಆದಷ್ಟು ಸಮಯನ್ನು ಕಳೀಬೇಕು ಸ್ನೇಹಿತರ್ ಜೊತೆ ಸಹಿತ ಸ್ನೇಹಿತರ್ ಜೊತೆ ಯಾವತ್ತಾದರು ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೆ ಅದ್ರ ಮೇಲೆ ನಿಮ್ಮಹತ್ರ ಹಣ ಇದ್ದರೆ ನೀವು ಎಷ್ಟು ಬೇಕಾದರು ತಿರುಗ್ಬೋದು ಆದರೆ ಕುಟುಂಬದ ಜೊತೆ ಹಣ ಇದ್ದರು ಇಲ್ಲ ಅಂದರು ನೀವು ಕುಟುಂಬದ ಜೊತೆನೆ ಇರಬೇಕು ಬೆಳಗ್ಗಿಂದ ಸಂಜೆ ಅವ್ರ ಜೊತೆನೆ ಮಾತಾಡಬೇಕು ಆ ಸಮಯಕ್ಕಿಂತ ಯಾವುದು ಸಮಯ ಸ್ನೇಹಿತರ್ ಜೊತೆ ತಿರುಗಬೇಕು ಆದರೆ ಕುಟುಂಬದ ಜೊತೆ ಕಳ್ದಿದ್ದ ಸಮಯ ಅದ್ರಕ್ಕಿಂತ ಮೀರಿದ ಬೇರೆ ಸಮಯ ಇಲ್ಲ ಅದೇ ಒಳ್ಳೆ ಸಮಯ